ಅಲೋ ಹಲೋ ಹಾಂ ಹ್ಞೂ ಹ್ಞೂ ನಮ್ಮತ್ರ ಬದನೆಕಾಯಿ ಬೆಂಡೆಕಾಯಿ ಸೌತೆಕಾಯಿ ಮತ್ತು ಬೀನ್ಸ್ ಮತ್ತು ಕೊತ್ತಂಬರಿ ಕರಿಬೇವು ಎಲ್ಲ ಇದಾವ್ರಿ ಬಟಾಟೆ ಇದಾವ್ರಿ ಅರವತ್ತು ರೂಪಾಯಿ ಕೆ ಜಿ

ಇಪ್ಪತ್ತು ಕೆ ಜೀ ಆಯ್ತು ನೋಡೋಣ ಬರ್ರಿ ಕಡ್ಮೆ ಮಾಡೋದು ಎಷ್ಟು ಏನು ಆಯ್ತು ಬರ್ರಿ ನೋಡೋಣ ಮತ್ತೆ ಬೆಂಡಿಕಾಯಿ ಇಪ್ಪತ್ತು ರೂಪಾಯಿ ಪಾವು ಕೆ ಜಿ ರೀ ಹಾಂ ತಗೋಳ್ರಿ ಆಯಿತು ಬರ್ರಿ ನೀವು ಬದ್ನೆಕಾಯಿ ಬದ್ನೆಕಾಯಿ ಹದಿನೈದು ರೂಪಾಯಿ ಇತ್ತು ಪಾವು ಕೆ ಜಿ ಹಾಂ ಹಾಂ ಟೊಮ್ಯಾಟೊ ಹತ್ತು ರೂಪಾಯಿ ಕೆ ಜಿ ರೀ ಅಲ್ಲಿ ಹೆಚ್ಚಿನಂಶ ಹ್ಯಾಗ್ ಇರ್ತವೆ ಹಾಗ್ ಕೊಡೋ ಬರ್ರಿ ಹಸಿಮೆಣ್ಸಿಗೆ ಅರವತ್ತು ರೂಪಾಯಿ ಕೆ ಜಿ ರೀ

ಕೊತ್ತಂಬ್ರಿ ಇಪ್ಪತ್ತು ರೂಪಾಯಿ ಸೂಡು

ಬೆಂಡಿಕಾಯಿ ಇಪ್ಪತ್ತು ರೂಪಾಯಿ ಪಾವು ಕೆ ಜಿ ರೀ ಅದು ಆಯ್ತು ಆಯ್ತು ಬರ್ರಿ ನೀವು ಬಂದ್ ನೋಡಿರಿ ಹೋಗ್ರಿ ಹೆಂಗೆ ಹೆಂಗೆ

ಎರಡನೆ ಕಾಲು ಹಾಂ ರೀ ಎರಡನೆ ಕಾಲು ಹಾಂ ರೀ ಇನ್ನ